ಹಲೋ ಹಾಂ ನಮಸ್ತೇ ಹೇಳಿ ಮಾ

ಹಾಂ ಯಾವ ಸೆಕ್ಷನ್ ಮಾ ನೀವು ಅದೇ ಏಯ್ತ್ ಸ್ಟ್ಯಾಂಡರ್ಡ್ ಅಲ್ವಾ ಹಾಂ ಸರಿ ಅಮ್ಮ ಈಗ ಸರ್ರು ನಿಮಗೆ ಕ್ಲಾಸ್ಸಸ್ ರೆಗ್ಯುಲರಾಗಿ ತಗೊತಿಲ್ವ

ಅಲ್ಲ ಮಾ ನೀವೂ ಈಗ ಹೇಳ್ತಿದ್ದೀರಾ ಅಲ್ಲ ನೀವು ಈಗ ಹೇಳ್ತಿದ್ದಿರ ಮುಂಚೆನೇ ಹೇಳಬೇಕಾಗಿತ್ತಲ್ವ ನೀವು ಕಂಪ್ಲೇಂಟ್ ಒಂದು ಕಂಪ್ಲೇಂಟ್ ಬಾಕ್ಸ್ ಇಟ್ಟಿದಾರಲ್ವಾ ಅಲ್ಲಿ ಕಂಪ್ಲೇಂಟ್ ರೈಸ್ ಮಾಡಿದಿದ್ದರೆ ನಾವು ಇಷ್ಟರೊಳಗೇ ಹೊಸ ಒಂದು ಗಣಿತ ಲೆಕ್ಚರರನ್ನ ಇಡ್ಬೋದಾಗಿತ್ತಲ್ವಾ

ಹೌದಾ ಅದೊಂದೇ ಗಣಿತ ಒಂದೇನಾಮ್ಮ ಇಲ್ಲ ಬೇರೆ ಯಾವುದಾದ್ರು ತೊಂದರೆ ಇದೆಯಾ ಅಂದರೆ ಈಗ ನಿಮಗೆ ಸ್ಪೆಷಲ್ ಕ್ಲಾಸಸ್ ಏನಾನ ಮಾಡಿಕೊಡ್ಬೇಕ ಹೌದಾ

ಹೌದು ನಿಜಾನೇ ನೀವು ಕಟ್ಟಿರೋ ಫೀಜಿ಼ಗೆ ನಾವು ನಿಮಗೆ ಕೊಡಲೇಬೇಕಾಗುತ್ತೆ ಒಂದು ವಿದ್ಯಾಭ್ಯಾಸನ ನಿಮ್ಗೆ ಕೊಡಲೇಬೇಕಾಗುತ್ತೆ ಖಂಡಿತಮ್ಮ ಖಂಡಿತ ನಾನೂ ಫ್ರೀ ಟೈಮ್ ಮಾಡಿಕೊಂಡು ನಿಮಗೆ ಕ್ಲಾಸಸ್ ತಗೊತಿನಿ ಅದು ಆಗಿಲ್ಲ ಅಂತ್ಹೇಳ್ದಾಗ ನಿಮಗೆ ನಾನು ಸ್ಪೆಷಲ್ ಕ್ಲಾಸ್ ಆದರೂ ತಗೊತೀನ್ ಅಮ್ಮ ನಿಮ್ಮ ಕ್ಲಾ ನಿಮ್ಮ ತರಗತಿಯವ್ರೆಲ್ಲ ಒಂದು ಮಾತಾಡಿಕೊಂಡು ನಾನು ನಾವು ಬರ್ತೀವೀ ಮೇಡಮ್ ಅಂತ ಹೇಳಿದಾಗ ಡೆಫ್ನೆಟ್ಲಿ ನಾನು ಒನ್ ಅವರ್ ಎಕ್ಸ್ಟ್ರಾ ತಗೋತಿನಿ ಅಂದರೆ ಈಗ ನನಗೂ ಕೆಲ್ಸಗಳು ಇರುತ್ತೆ ಅಲ್ವಾ ಅಮ್ಮ ನನಗೂ ಬೇರೆ ಬೇರೇ ಕೆಲಸಗಳಿರುತ್ತೆ ಸ್ಕೂಲ್ ಕೆಲಸ ಅದು ಬಿಟ್ಟು ನಾನು ಕ್ಲಾಸ್ ತಗೊಂಡ್ರೂನೂ ಅದೇ ಅಮ್ಮ ನೀವು ಇವಾಗ ಹೇಳಿದಿರಲ್ವಾ ನಾನು ಆ್ಯಕ್ಷನ್ ತಗೊಳ್ಳೇಬೇಕು ಹಾಂ ನಾನು ಖಂಡಿತ ಮಾತಾಡಿ ನಿಮಗೆ ನಾನೇ ಮಾಡ್ಕೊಡ್ತೀನಿ ಈಗ ಸಧ್ಯಕ್ಕೆ ಎಕ್ಸಾಮ್ ಮುಗಿಯೋದ್ರೊಳಗೆ ನಾನು ಮಾಡ್ಕೊಡ್ತೀನಿ ಆಮೇಲೆ ನಿಮಗೆ ಹೊಸಾ ಲೆಕ್ಚರರನ್ನ ಇಡ್ತೀನಮ್ಮ ಓಕೆ ಅಮ್ಮ ಓಕೆ